ನಾನು ಕೊಳಲು ಗಿಟಾರ್ ಹಾರ್ಮೋನಿಯಂ ತಬಲ ಎಲ್ಲ ವಾದ್ಯಗಳಲ್ಲು ಹಾಡಲು ಇಷ್ ಇಚ್ಛಿಸುತ್ತೇನೆ ವಾದ್ಯಗಳೊಂದಿಗೆ ಆಡಲು ಒಂಥರ ಒಳ್ಳೆಯ ಅನುಭವ ಸಿಗುತ್ತದೆ ಹಾ ಮತ್ತೆ ಆ ವಾದ್ಯಗಳೊಂದಿಗೆ ಹಾಡ್ತಾ ಹಾಡ್ತಾ ನಮ್ಮ ಮನಸ್ಸಿಗೆ ಮನಶ್ಶಾಂತಿ ಸಿಗುತ್ತೆ ಮತ್ತು ಹಾಡಲು ನೆಮ್ಮದಿ ಕೂಡ ಸಿಗುತ್ತೆ ವಾದ್ಯದೊಂದಿಗೆ ಹಾಡು ಹಾ ವಾಡಿ ವಾದ್ಯದೊಂದಿಗೆ ಹಾಡನ್ನು ಹಾಡುವುದೇ ಒಂದು ಬಹಳ ಸೊಗಸಾದ ಅನುಭವ ಯಾಕೆಂದ್ರೆ ವಾದ್ಯದೊಂದಿಗೆ ಹಾಡಬೇಕಾದ್ರೆ ಹಾಡು ಹಾಡೋದೆ ಒಂದು ಸೊಗಸಾದ ಅನುಭವ ಅದರಲ್ಲಿ ವಾದ್ಯದ ಜೊತೆ ಹಾಡ್ಬೇಕಾದ್ರೆ ಅಲ್ಲಿ ಆ ಸದ್ದು ಆ ಸದ್ದು ಆ ಗದ್ದಲ ಆ ವಾದ್ಯಗಳ ಗದ್ದಲ ಅದು ನಮಗೆ ಕೊಡೋ ಮನಶ್ಶಾಂತಿ ಒಂದು ನೆಮ್ಮದಿ ಹಾಡಾಡೋ ಒಂದೂ ಮನಸ್ಥಿತಿನ ಬಹಳ ಸಂತೋಷ ಪಡುತ್ತೆ ಪಡಿಸುತ್ತೆ ಹಾಗೆ ಕೇಳೋರಿಗು ಹಿತವಾಗಿರುತ್ತೆ ಮತ್ತೆ ಅವರು ಅವರಿಗು ಕೂಡ ಮನಸ್ಸಿಗೆ ನೆಮ್ಮದಿ ತರುವಂತಹ ಕೆಲ್ಸವನ್ನು ಈ ವಾದ್ಯಗಳು ಮಾಡುತ್ತೆ ಹಾಗೆ ವಾದ್ಯಗಳ ಜೊತೆಗೆ ಹಾಡೋದರಿಂದ ಉಪಯೋಗ ಏನು ಅಂದರೆ ಆ ಯಾವಾಗ ಆ ತಾಳ ಆ ರಾಗ ಎಲ್ಲಿ ನಾವು ತಪ್ಪುತ್ತೀವಿ ಎಲ್ಲಿ ರಾಗ ತಾಳನ ತಪ್ಪುತ್ತೀವಿ ಎಲ್ಲಿ ಸರಿ ಮಾಡ್ಕೋಬೇಕು ಎಲ್ಲಿ ನಾವು ಹಾಡು ಹೇಳಬೇಕಾದ್ರೇ ನಾವು ರಾಗ ತಾಳನ ಸರಿ ಮಾಡ್ಕೋಬೇಕು ಮತ್ತೆ ನಾವು ಎಲ್ಲಿ ಗಟ್ಟಿಯಾದ ಧ್ವನಿಯೊಂದಿಗೆ ಹಾಡಬೇಕು ಎಲ್ಲಿ ಈ ಗಟ್ಟಿಯಾದ ಧ್ವನಿಯೊಂದಿಗೆ ಹಾಡಬಾರ್ದು ಪ್ರತಿಯೊಂದನ್ನು ಆ ವಾದ್ಯಗಳೊಂದಿಗೆ ಹಾಡ್ಬೇಕಾದ್ರೆ ನಮಗೆ ತಿಳುವಳಿಕೆ ಬರುತ್ತದೆ ಮತ್ತೆ ವಾದ್ಯದ ಜೊತೆ ಹಾಡಬೇಕಾದ್ರೆ ನಮ್ಮನ್ನು ನಾವೇ ಈಗ ನಮ್ಮನ್ನು ನಾವೇ ಕಳಕೊಂಡು ನಾವು ವಾದ್ಯದೊಳಗೆ ಕಳೆದೋಗಿ ಹಾಡ್ತಾ ಇರ್ತೀವಿ ಆ ಹಾಡುವ ಅನುಭವವೇ ಬೇರೆ ಈ ವೀಣೆ ಜೊತೆ ಹಾಡ್ಬೇಕಾದ್ರು ಅಷ್ಟೇ ಈ ವೀಣೇನ ನುಡಿಸ್ಕೊಂಡು ಹಾಡಬೇಕಾದ್ರೆ ಈ ಗಿಟಾರನ್ನ ನುಡಿಸ್ಕೊಂಡು ಹಾಡಬೇಕಾದ್ರೆ ನಮಗೆ ಹೇ ಯಾವ ಥರ ಒಂದು ಅನುಭವ ಆಗುತ್ತೆ ಅಂದರೆ ನಾವು ಎಲ್ಲೋ ಕಳ್ದೋಗಿದ್ದೇವೇನೋ ಅನ್ನೋ ರೀತಿಯಲ್ಲಿ ಅನುಭವ ಬರುತ್ತೆ ಹಾಗೇ ಸಂಗೀತ ಕೂಡ ಕಲಿಬೇಕಾದ್ರು ಅಷ್ಟೇ ಹಾರ್ಮೋನಿಯಮಿಂದ ನಾವು ಕಲಿಯಲು ಶುರು ಮಾಡ್ತೀವಿ ಕಲಿಬೇಕಾದರೆ ಬಹಳಷ್ಟು ಒಂದು ನೆಮ್ಮದಿಯಿಂದ ನಾವು ಆ ಸ್ವರಗಳನ್ನ ಕಲಿಬೇಕಾದರೆ ಆ ಸದ್ದು ಆ ಒಂದು ಸ್ವರಕ್ಕೆ ಆ ಒಂದು ಆ ಹಾರ್ಮೋನಿಯಂ ಪೆಟ್ಟಿಗೆಯಿಂದ ಬರೋ ಸದ್ದು ಎಲ್ಲವು ಒಂಥರ ಹೊಂದಿಕೆ ಆಗಿ ಈ ಇರೋ ಥರ ಇರುತ್ತದೆ ಆ ಸದ್ದು ಆ ಒಂದು ಅನುಭವ ಬಹಳಷ್ಟು ಸುಖಮಯವಾಗಿರ್ತದೆ ಹಾಗೆ ವಾದ್ಯಗಳೊಂದಿಗೆ ಹಾಡೋದು ನನಗೆ ಬಹಳ ಬಹಳ ಬಹಳ ಇಷ್ಟವಾದ ವಿಷಯ ತುಂಬ ಇಷ್ಟ ನನಗೆ ಬಹಳ ವಾದ್ಯಗಳ ಜೊತೆ ಹಾಡೋದು ಅಂದರೆ